ಹಲೋ ಇದು ಟೂರಿಸ್ಟ್ ಗೈಡ್ ಅಲ್ವಾ ಹಾ ನಾನು ನನ್ನ ಹೆಸರು ಗೀತಾ ಅಂತ ನಾನು ರಜೆ ರಜೆಗೋಸ್ಕರ ಊರಿಗೆ ಬರ್ತಾ ಇದ್ದೇನೆ ನನಗೆ ಕರ್ನಾಟಕದಲ್ಲಿ ಕೆಲವು ಪ್ಲೇಸಸ್ಸಿಗೆಲ್ಲ ಹೋಗಬೇಕಂತ ಆಸೆ ಉಂಟು ಅದಕ್ಕೆ ನನಗೆ ಕೆಲವು ಒಳ್ಳೊಳ್ಳೆ ಕರ್ನಾಟಕದ್ದು ಪ್ಲೇಸಸ್ಸೆಲ್ಲ ಹೇಳಬಹುದಾ ಎಲ್ಲೆಲ್ಲ ಹೋಗಬಹುದು ಅಂತ ಹೌದಾ ನನಗೆ ಯಾವ ಸೈಡ್ ನಾನು ಬರ್ತೇನಂದ್ರೆ ನಾನು ಶಿವಮೊಗ್ಗಕ್ಕೆ ಬರ್ತಾ ಇರೋದು ಸೊ ನನಗೆ ಅದರಲ್ಲಿ ಈ ಸಾಗರದಲ್ಲಿರೋ ಜೋಗ ಜಲಪಾತ ಆಗಿರಬಹುದು ಮತ್ತು ಅಲ್ಲಿಂದಾನೆ ನೆಕ್ಸ್ಟ್ ಇರೋ ಚಿತ್ರದುರ್ಗದಲ್ಲಿರೊ ಕಲ್ಲಿನ ಕೋಟೆ ಆಗಿರಬಹುದು ಮತ್ತೆ ಈ ಥರ ಹಂಪಿ ಕುದುರೆಮುಖ ಈ ಥರ ಪ್ಲೇಸಸ್ಸಿಗೆಲ್ಲ ನಾನು ಬರಬೇಕು ಅಂತ ಇದ್ದೇನೆ ಆಯಿತಾ ಮೇಡಮ್ ಆದರೆ ಏನು ಗೊತ್ತಾ ಒಂದು ವಾರ ಮಾತ್ರ ಹಾಗಾಗಿ ನನಗೆ ಆ ಒಂದು ವಾರದಲ್ಲಿ ಎಷ್ಟು ಪ್ಲೇಸ್ ಕವರ್ ಆಗಬಹುದು ಅಂತ ಒಂದು ಹೇಳಬಹುದಾ

ಓಕೆ ಮ್ಯಾಮ್ ಮತ್ತೆ ಏನೆಂದರೆ ನನಗೆ ಇದರದ್ದು ಕಾಸ್ಟ್ ಎಷ್ಟಾಗ್ತದೆ ನನಗೆ ನಿಲ್ಲಲ್ಲಿಕ್ಕೆ ಪ್ಲೇಸ್ ಎಲ್ಲಿ ರೂಮ್ ಎಲ್ಲಿ ಮತ್ತು ಇದರದ್ದು ಎಷ್ಟಾಗ್ತದೆ ಅಮೌಂಟೆಲ್ಲ ಅದರದ್ದೊಂದು ಪೆಮೆಂಟಿದೊಂದು ನಾನು ಕೇಳಬೇಕಂತ ಇದ್ದೇನೆ ನಿಮ್ಮ ಹತ್ರ ಹಾಂ ಹಾಂ ಹಾಂ

ನನಗೆ ಮತ್ತೆಂಥ ಅಂದರೆ ನಾನು ಯೂಟ್ಯೂಬರ್ ಕೂಡ ಹೌದು ಅದಕ್ಕೆ ನನಗೆ ಫ್ರೀ ವೈಫೈ ಇದ್ದರೆ ಒಳ್ಳೆದು ಇತ್ತು ನಿಮ್ಮದು ನೀವು ತೋರಿಸೋ ರೂಮಲ್ಲೆಲ್ಲ ಫ್ರೀ ವೈಫೈ ಎಲ್ಲ ಇದೆಯಾ ಹೌದಾ ಹೌದಾ ಮತ್ತೆಂಥ ಹೇಳಿದರೆ ನನಗೆ ರೂಮಿದ್ದೆಲ್ಲ ಒಂದು ಅಡ್ರೆಸ್ ಲೊಕೇಶನ್ ಎಲ್ಲ ಶೇರ್ ಮಾಡಿ ಆಯಿತಾ ಹಾಂ ಮತ್ತೆ ಎಂಥ ಅಂದರೆ ಈವಾಗ ನಿಮ್ಮದು ಒಂದು ಟೂರಿಸ್ಟಲ್ಲಿ ನಾನು ಈ ನಿಮ್ಮ ಗೈಡ್ ಇದರಲ್ಲಿ ಒಂದು ಹತ್ತು ಹನ್ನೆರಡು ಪ್ಲೇಸಿಗೆ ಒಂದು ವಾರದಲ್ಲಿ ಹೋಗುವುದಾದ್ರೆ ನನಗೊಂದು ಎಷ್ಟು ರಿಯಾಯಿತಿ ಸಿಗಬಹುದು ಡಿಸ್ಕೌಂಟ್ ಸಿಗಬಹುದು ಅಂತ ಗೊತ್ತಾಗಬಹುದಾ ಟೋಟಲ್ ಪ್ಲ್ಯಾನ್ ಈಗ ನಿಮ್ಮದೇ ನಾನು ಬರ್ತಾ ಇದ್ದೇನೆ ಬಟ್ ಒಂದು ವಾರಕ್ಕೆ ಒಂದು ಎಷ್ಟು ಅಮೌಂಟ್ ಚಾರ್ಜ್ ಆಗಬಹುದು ಟೋಟಲ್ ಅದರಲ್ಲಿ ಎಷ್ಟು ಡಿಸ್ಕೌಂಟ್ ಸಿಗಬಹುದು ನನಗೆ ಆ ಥರ

ಹಾಂ ಹಾಂ ಅಲ್ಲ ಮೇಡಮ್ ಸ್ವಲ್ಪ ಒಂದು ವಾರ ಅಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಮಾಡ್ಲಿಕ್ಕಾಗ್ತದ ನೋಡ್ತೀರಾ ಓಕೆ ಓಕೆ ಓಕೆ ಮ್ಯಾಮ್ ಹಾಂ ಓಕೆ ಬೈ